ಸರ್ ನಮಸ್ಕಾರ ರೀ ನನಗನ್ಯ ನಿಮ್ಮದು ನಂಬರ್ ಕೊಟ್ಟಿದ್ದು ರೀ ನಮ್ಮ ಪ್ರಕಾಶ್ ಅಂತ ಹೇಳ್ಬಿಟ್ಟು ರೀ ನಮ್ಗೆ ಏನು ಇಲ್ರಿ ತರ್ಟಿ ಫಾರ್ಟಿ ಒಂದು ಸೈಟ್ ಬೇಕಾಗಿತ್ತು ರೀ ನಮ್ಗೆ ನಿಮ್ಮ ಏರ್ಯಾದಲ್ಲಿ ಹೆಂಗೆ ಸ್ಕ್ವೇರ್ ಪೀಟ್ ಅದಾ ರೀ ಮತ್ತು ಅದ್ಕ ಏನು ಈಗ ಲೋನ್ ಗೀನ್ ಅದ್ರ ಮೇಲೆ ಲೋನ್ ಸಿಗ್ತದ ಎನಿ ಇದೆನಾ ಅಥ್ವ ಗುಂಟ ಇದೆನಾ

ಅವ್ರು ಏನು ಸ್ಕ್ವಾರ್ ಪೀಟ್ ಹೆಂಗೆ ಸ್ಕ್ವಾರ್ ಪೀಟ್ ಮಾಡ್ತಾರೆ ರೀ ಹಾಂ ಹಾಂ ಹಾಂ ಹ್ಞೂ ಐದರಿಂದ ಆರು ಲಕ್ಷ ನಿಮ್ಗೇನೆ ಎಷ್ಟು ನಿಮ್ಗೆ ಏನು ಪರ್ಸಂಟೇಜ್ ಏನು ಕೊಡ್ಬೇಕು ಏನು ರೀ ನಾವು ಅದ್ಕ ಪರ್ಸಂಟೇಜ್ ನಿಮ್ದು ಎಷ್ಟು ಪರ್ಸಂಟೇಜ್ ರೀ ನೂರಕ್ಕೆ ನಿಮಗೆ ಟು ಪರ್ಸಂಟೇಜ್ ನಾವು ಕೊಡ್ಬೇಕು ರೀ ಹಾಂ ಏ ಅದು ಏನೆಲ್ಲ ಇಂಪ್ರುವ್ಮೆಂಟ್ ಆಗ್ಯದ ರೀ

ಹಾಂ ಹಾಂ ಹಾಂ ಹಾಂ ರೀ

ಅಲ್ಲೆ ಆದ್ರ ಕಮ್ಮಿ ಆಗ್ತದೆ ರೀ ಹಾಂ ಅಲ್ಲೇನ ಮತ್ತು ಇಂಡಸ್ಟ್ರಿಯಲ್ ಏರ್ಯಾ ಅವೆಲ್ಲ ಇಂಪ್ರುವ್ಮೆಂಟ್ ಆಗ್ಯದ ಅಲ್ರಿ ನೀರಿಂದ ಅದೆಲ್ಲ ಹಾಂ ಹಾಂ ಹಾಂ ಅಂದರೆ ನಾವು ಓನ್ ಬೋರ್ ಹಾಕೊಂಡು ಮಾಡ್ಕೊಬೋದು ಅಲ್ರಿ ಅಲ್ಲಿ ಆದ್ರೆ ನಡಿತದೆ ರೀ ಹ್ಞೂ ಹ್ಞೂ

ಹ್ಞೂ ನೋಡಿಲ್ಲ ರೀ ನಮ್ಗೆ ನಾವು ಬರ್ ಬರ್ತೇನೆ ರೀ ಸೊಲ್ಪ ಅದ್ರದ್ದು ಡೀಟಲ್ಸರು ತೋರ್ಸ್ಲಕತಾರೆ ಅಂತ ಏರ್ಯಾ ಒಂದು ಸೊಲ್ಪ ತೋರ್ಸ್ಲಕತಿರ ಅಂತ ಮತ್ತು ಅಲ್ಲಿ ಜನ ಏನು ಪೂರ್ತಿ ಎಲ್ಲ ನೌಕ್ರಸ್ಥರು ಅದರೊ ಎಲ್ಲ ಥರ ಜನ ಅದರೊ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಆಯ್ತು ತಗೋರಿ ಹಾಂ